ವ್ಯವ್ಹಾರ ಉದ್ಯಮಗಳಲ್ಲಿ ಉಪಯೋಗಿಸುವಂಥ ಪ್ರಮುಖ ಒಂದು ಸಂಪನ್ನಗಳು ಹೇರಳವಾಗಿ ನಮ್ಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆ ಬೆಳೆಯಬ ಬೆಳೆಯುತ್ತೇವೆ ಲಭ್ಯವಾಗುತ್ತವೆ ಇದನ್ನು ಹೇಳಲು ನನಗೆ ತುಂಬ ಸಂತೋಷವಾಗುತ್ತದೆ ಏಕೆಂದರೆ ಶಿಮೊಗ್ಗ ಜಿಲ್ಲೆ ಜಿಲ್ಲೆಯು ಮಲೆನಾಡಿನ ಒಂದು ತವರು ಈ ಶಿಮೊಗ್ಗ ಜಿಲ್ಲೆಯಲ್ಲಿ ಸಿಗುವಂಥದ್ದು ಅಪಾರವಾಗಿವೆ ವ್ಯವ್ಹಾರ ಉದ್ಯಮಗಳಲ್ಲಿ ಪ್ರಮುಖವಾಗಿ ಮೊದಲು ಮೊದಲು ಮೊ ಮೊಟ್ಟ ಮೊದಲಾಗಿ ಬರುವುದು ಅಂದರೆ ಅಡಿಕೆ ಅಡಿಕೆ ಅಡಿಕೆಯು ಇದು ರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿದೇಶ ಮಟ್ಟದಲ್ಲೂ ಕೂಡ ತನ್ನ ವ್ಯವಹಾರವನ್ನು ವಿಸ್ತಾರ ವಿಸ್ತರಿಸಿಕೊಂಡಿದೆ ರಾಜ್ಯದಲ್ಲಿ ಬರುವ ಸಾಮಾನ್ಯವಾಗಿ ಅಡಿಕೆಗೆ ತುಂಬ ಬೇಡಿಕೆ ಇದೆ ಇದರಲ್ಲಿಂದ ಉಪ ಉತ್ಪನ್ನವಾಗುವ ಸುಪಾರಿ ಇಂಥ ಒಂದು ಪ್ರಮುಖವಾದ ಒಂದು ಉದ್ಯಮ ಕೂಡ ಇದರಿಂದಲೆ ನಡೆಯ ನಡೆಯುತ್ತದೆ ಅಡಿಕೆಗೆ ಅಡಿಕೆಗೆ ಶಿವಮೊಗ್ಗ ಜಿಲ್ಲೆಯು ತನ್ನದೇ ಒಂದು ಜಾಗತಿಕ ಮಟ್ಟದ ಒಂದು ಸ್ಥಾನ ಕೂಡ ಗಳಿಸಿಕೊಂಡಿದೆ ಹಾಗೆಯೇ ಇಲ್ಲಿ ಸಿಗುವಂಥದ್ದು ಭತ್ತ ಭತ್ತಕ್ಕೆ ಭತ್ತಕ್ಕೆ ಕೂಡ ಇದು ಹೆಸರುವಾಸಿಯಾದ ಜಿಲ್ಲೆಯಾಗಿದೆ ಇದೊಂದು ಇದೂ ಕೂಡ ವ್ಯವ್ಹಾರ ಉದ್ಯಮಗಳಲ್ಲಿ ಒಂದು ತನ್ನದೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಬೆಳೆಯಲ್ಪಡುವ ವಿವಿಧ ರೀತಿಯ ಭತ್ತದ ತಳಿಯ ಭತ್ತದ ತಳಿಯಿಂದ ಭತ್ತದ ತಳಿಯಿಂದ ಬರುವ ಅಕ್ಕಿಯು ಇದು ಇದೂ ಕೂಡ ದೇಶ ಮಟ್ಟದಲ್ಲಿ ರ ವಿದೇಶ ಮಟ್ಟದಲ್ಲಿ ಕೂಡ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಎಂದೂ ಕೂಡ ನಾವು ಹೇಳಬಹುದು ಹಾಗೆಯೇ ನಮ್ಮ ಮತ್ತೊಂದು ಹೇಳಲು ಪ್ರಮುಖವಾಗಿ ಹೇಳುವುದು ವಿವಿಧ ಸೌ ನೈಸರ್ಗಿಕ ಪ್ರಾಕೃತಿಕ ಒಂದು ಸಂಪನ್ಮೂಲ ಅಂದರೆ ತೇಗ ಹೊನ್ನೆ ಬೀಟೆ ಇಂಥ ಬಿದಿರು ಇವೂ ಕೂಡ ವ್ಯವಹಾರ ಉದ್ಯಮಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಅಂತ ಕೂಡ ನಾವು ಹೇಳಬಹುದು ಈ ಬಿದಿರು ಬಿದಿರು ಕೂ ಬಿದಿರಿಂದ ನಾವು ಸಾಕಷ್ಟು ರೀತಿಯಿಂದ ಉಪಯೋಗ ಮಾಡ್ಕೋತೀವಿ ಬಿದಿರಿಗೆ ಸಂಬಂಧಪಟ್ಟಿದ್ದ ಕಾಗದ ಕಾರ್ಖಾನೆಯು ಕೂಡ ನಮ್ಮ ಶಿವಮೊಗ್ಗ ಡಿಸ್ಟಿ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪಕವಾಗಿದೆ ಈ ಭದ್ರಾವತಿಯ ಜಿಲ್ಲೆ ಈ ಶಿವ್ಮ್ ಪೇಪರ್ ಕಾರ್ಖಾನೆ ಕೂಡ ಬಹಳ ಪ್ರಾಚೀನ ಒಂದು ಪರಂಪರೆ ಕೂಡ ಬಹಳಷ್ಟು ಹಿಂದಿನ ದಿನಗಳಿಂದ ಇದು ಸ್ಥಾಪಿಸಲ್ಪಟ್ಟ ಒಂದು ಉತ್ ಪ್ರಮುಖ ಉದ್ಯಮ ಅಂತ ಕೂಡ ನಾವು ಹೇಳಬಹುದು ಈ ಬಿದಿರಿಂದ ಸಾಕಷ್ಟು ತಯಾರಿಸಲ್ಪಡುವ ಸಾಕಷ್ಟು ವಿವಿಧ ರೀತಿಯ ಸಾಮಾನುಗಳು ಬಿದಿರು ಬುಟ್ಟಿ ಮೊರ ಈ ಥರ ಬಿದಿರ ಬಿದಿರಿನ ಸಾಮಾನುಗಳನ್ನು ಅದರಲ್ಲಿ ಕುರ್ಚಿಗಳು ಸೋಪಾಸೆಟ್ ಕೂಡಾ ತಯಾರಿ ಮಾಡ್ತಾರೆ ಇವೂ ಕೂಡ ನಮ್ಮದು ಬಹಳ ಬೇಡಿಕೆಯನ್ನು ಪಡೆದುಕೊಂಡಿವೆ ಈ ಬಿದರಿನಿಂದಾಗಿ ಇಲ್ಲಿ ಸಾವಿರಾರು ಕುಟುಂಬಗಳು ತಮ್ಮ ಜೀವನವನ್ನು ನಡೆಸುತ್ತವೆ ಇವು ಅವರ ಜೀವನಕ್ಕೆ ಆಧಾರವಾಗಿದೆ ಎಂದೂ ಕೂಡ ಹೇಳಬಹುದು ಬಿದಿರಿಂದ ತುಂಬ ವಿವಿಧ ರೀತಿಯಾದ ಉಪಯೋಗವನ್ನು ಇಲ್ಲಿಯ ಜನ ಮಾಡಿಕೊಳ್ತಾರೆ ಬಿದಿರಿಗೆ ಕೂಡ ಇಲ್ಲಿ ತನ್ನದೇ ಆದ ವ್ಯವಹಾರಿಕ ಉದ್ಯಮದಲ್ಲಿ ತೊಡಗಿಸಲ್ಪಟ್ಟ ಒಂದು ವಸ್ತು ಅಥವಾ ನೈಸರ್ಗಿಕ ಸಂಪನ್ಮೂಲ ಅಂತ ನಾವು ಕೂಡ ಹೇಳಬಹುದು ಹಾಗೆಯೇ ಬೀಟೆ ಬೀಟೆ ಸಾಗುವಾನಿ ಈ ಥರ ವಿವಿಧ ರೀತಿಯ ಕಟ್ಟಿಗೆ ಕೂಡ ಇಲ್ಲಿ ಸಾಮಾನುಗಳನ್ನು ಕುರ್ಚಿ ಟೇಬಲ್ ಸೋಪಾಸೆಟ್ ಈ ಥರದ ಒಂದು ಬೆಂಚುಗಳು ಈ ಥರ ಒಂದು ವಿವಿಧ ರೀತಿಯ ಒಂದು ಸಾಮಾನುಗಳನ್ನು ಮಾಡಲು ತಮ್ಮದೇ ಆದ ಒಂದು ಮಹತ್ವವನ್ನು ಬೆಲೆಯನ್ನು ಪಡೆದುಕೊಂಡಿವೆ ಇವುಗಳಿಂದಾಗಿ ಕೂಡ ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ವಿದೇಶದ ಮಟ್ಟದಲ್ಲಿ ಕೂಡ ಸಾಕಷ್ಟು ಬೇಡಿಕೆಯನ್ನು ಪಡೆದುಕೊಂಡಿವೆ ಅದಕ್ಕಾಗಿ ನಮಗೆ ತುಂಬ ಖುಷಿಯಾಗಿ ಹೇಳಬಹುದು ಇದು ನಮ್ಮ ನೈಸರ್ಗಿಕ ಸಂಪನ್ಮೂಲದಿಂದ ಆಧಾರವಾಗಿದೆ ನಮ್ಮ ಶಿಮೊಗ್ಗ ಜಿಲ್ಲೆ ಎಂದು ಕೂಡ ಹೇಳಬಹುದು ಅದರಂತೆ ಗಂಧ ಗಂಧ ಕೂಡ ಒಂದು ಪ್ರಮುಖವಾದ ನೈಸರ್ಗಿಕ ಸಂಪನ್ಮೂಲ ಮೂಲ ಎನ್ನಬಹುದು ಈ ವ್ಯವ್ಹಾರ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳಲು ಅಂತ ಕೂಡ ನಾವು ಇದನ್ನು ಹೇಳಬಹುದು ಗಂಧ ಗಂಧದಿಂದಾಗಿ ಅದರಿಂದಾಗೊ ಸೋಪು ಆಮೇಲೆ ಸುವಾಸನೆಯುಕ್ತ ಎಣ್ಣೆಗಳನ್ನು ನೂರೆಂಟು ತಾ ಥರದ ಹೋಮ ಹವನಗಳಿಗೆ ಕೂಡ ಈ ಗಂಧದಿಂದ ಉಪಯೋಗ ಆಗುತ್ತದೆ ಗಂಧದಿಂದ ಒಳ್ಳೆ ಒಳ್ಳೆಯ ಕೆತ್ತನೆಗಳನ್ನು ಕೂಡ ನಮ್ಮಲ್ಲಿ ಮಾಡುತ್ತಾರೆ ಈ ಕೆತ್ತನೆಗೆ ಗಂಧದ ಗಂಧಕ್ಕೆ ಗಂಧದ ಕಟ್ಗೆಗೆ ಕೂಡ ತುಂಬ ಬೇಡಿಕೆ ಇದೆ ಈ ಗಂಧದ ಕಟ್ಗೆಯಿಂದ ಸುಮಾರು ಅದರಲ್ಲಿ ಕೂಡ ಇದಕ್ಕಾಗಿ ಸಂಬಂಧಪಟ್ಟ ನೂರಾರು ಸಾವಿರಾರು ಕುಟುಂಬಗಳು ಇಲ್ಲಿ ಇದನ್ನು ಅವಲಂಬಿಸಿ ಜೀವನವನ್ನು ನಡೆಸುತ್ತವೆ ಇದು ನಮ್ಮ ದೇಶ ರಾಜ್ಯ ಮಟ್ಟದಲ್ಲಿ ವ್ಯವ್ಹಾರ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಂಥ ಒಂದು ದೊಡ್ಡ ಸ್ ನೈಸರ್ಗಿಕ ಸಂಪನ್ಮೂಲ ಕೂಡ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಸಿಗುವ ಜೇನುತುಪ್ಪ ಆಮೇಲೆ ಸಾಂಬಾರ ಪದಾರ್ಥಗಳು ಸಾಂಬಾರ ಚಕ್ಕೆ ಮೆಣಸು ಏಲಕ್ಕಿ ಈ ಥರದ ಮಸಾಲೆ ಸಾಮಾನುಗಳ್ನ ಕೂಡ ಇಲ್ಲಿ ಬೆಳೆಯಲಾಗ್ತದೆ ಇದೂ ಕೂಡ ನಮ್ಮದು ಇದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ವಿದೇಶ ಮಟ್ಟದಲ್ಲಿ ಕೂಡ ಇದು ತನ್ನ ವ್ಯವಹಾರಿಕ ಉದ್ಯಮಕ್ಕಾಗಿ ಅವಕಾಶ ಮಾಡಿಕೊಟ್ಟಂಥ ಒಂದು ವಸ್ತುಗಳು ಇವು ಎಲ್ಲ ಅಂತ ಹೇಳಿ ನಮ್ಮ ಹೇಳಬಹುದು ಇಲ್ಲಿಯ ಮಸಾಲೆ ಪದಾರ್ಥಕ್ಕಾಗಿ ಜಾಗತ್ಕ ಮಟ್ಟದಲ್ಲೂ ಕೂಡ ಬೇಡಿಕೆ ಇದೆ ಹೀಗಾಗಿ ಮಸಾಲೆ ಪದಾರ್ಥಕ್ಕೆ ಕೂಡ ಇದು ಒಂದು ಪ್ರಮುಖವಾದ ಮಾರುಕಟ್ಟೆ ಎನ್ ಎಂದು ಕೂಡ ನಾವು ಹೇಳಬಹುದು ಹೀಗೆ ವಿವಿಧ ರೀತಿಯ ಸಾಕಷ್ಟು ರೀತಿಯ ನೈಸರ್ಗಿಕ ಸಂಪನ್ಮೂಲ ಈ ನಮ್ಮ ಶಿವಮೊಗ್ಗದ ಕ್ಕೆ ಶಿವಮೊಗ್ಗದ ಜಿಲ್ಲೆಯ ವ್ಯವ್ಹಾರ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಉದ್ಯಮ್ಗಳು ಒದಗಿಸಿ ಕೋ ಒದಗಿಸಿಕೊಡುವಂಥ ನೂರೆಂಟು ಅವಕಾಶಗಳು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಎಂದು ಕೂಡ ನಾವು ಹೇಳಬಹುದು ಇದಕ್ಕೆ ಸೀಮಿತವಾಗಿರದೆ ನೈಸರ್ಗಿಕವಾಗಿ ಸಾಕಷ್ಟು ಸಂಪನ್ನಗಳು ಇನ್ನೂ ನಮ್ಮಲ್ಲಿ ಸಾಕಷ್ಟು ನೆಡೆದುಕೊಂಡು ಬಂದಿವೆ ಅಥವಾ ಬೇರೆ ಅವಕಾಶಗಳು ನಮ್ಮಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳು ಕೂಡ ನಮ್ಮಲ್ಲಿ ಇಲ್ಲಿ ಇದೆ ಎಂದು ಹೇಳಬಹುದ್ ವಿದ್ಯುತ್ ವಿದ್ಯುತ್ ಕೂಡ ಇಲ್ಲಿನ ಜೋಗ ಸಾಗರದ ಜೋಗದಲ್ಲಿ ಉತ್ಪತ್ತಿ ಉತ್ಪಾದನೆಯ ಉತ್ಪಾದನೆ ಮಾ ಮಾಡುವ ವಿದ್ಯುತ್ ಕೂಡ ನಮ್ಮ ಇಡೀ ರಾಜ್ಯಮಟ್ಟದ ವಿದ್ಯುತ್ ಬೇಡಿಕೆಯನ್ನು ಒಂದು ಕಾಲಕ್ಕೆ ಪೂರೈಸಿದಂಥ ಒಂದು ಪ್ರಮುಖ ಸಂಪನ್ಮೂಲ ಕೂಡ ಎಂದು ನಾವು ಹೇಳಬಹುದು ಇಂದು ಕೂಡ ಅಲ್ಲಿ ಅದರಲ್ಲಿ ಒಳ್ಳೆಯ ಬೆಲೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ತಯಾರಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಅದನ್ನು ಪುರ್ ಪೂರೈಕೆ ಮಾಡುತ್ತೇವೆ ಇದೂ ಕೂಡ ಒಂದು ರ ವ್ಯವ್ಹಾರ ಉದ್ಯಮಗಳಲ್ಲಿ ತೊಡಗಿಸಿದಂಥ ಒಂದು ಸಂಪನ್ಮೂಲ ಎಂದು ಕೂಡ ನಾವು ಹೇಳಬಹುದು ಇಲ್ಲಿಯ ಸಾಕಷ್ಟು ದೇ ದೇವಸ್ಥಾನಗಳು ಕೂಡ ಐತಿಹಾಸಿಕ ಸ್ ಸ್ಥಳ ಕೂಡ ಈ ಒಂದು ವ್ಯವ್ಹಾರ ಉದ್ಯಮಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸ್ಥಳ ಕೂಡ ಎಂದು ನಾವು ಕೇಳಬಹುದು ಈ ರೀತಿಯಾಗಿ ವ್ಯವ್ಹಾರ ಉದ್ಯಮಕ್ಕಾಗಿ ತುಂಬ ಅಗಾಧವಾಗಿ ಒಂದು ನೈಸರ್ಗಿಕ ಸಂಪನ್ನಗಳನ್ನು ನಾವು ನಮ್ಮ ಶಿವಮೊಗ್ಗ ಜಿಲ್ಲೆ ಪಡೆದುಕೊಂಡಿದೆ ಅದನ್ನು ಹೇಳಲು ನನಗೆ ತುಂಬ ಹೆಮ್ಮೆ ಅನ್ನಿಸುತ್ತದೆ ನೈಸರ್ಗಿಕವಾಗಿ ಯಾವುದೇ ಒಂದು ಮೂಲ ಒಂದು ಮೂಲ ರೂಪದಲ್ಲಿ ಯಾವುದೆ ಒಂದು ವಸ್ತುನ್ನ ಕೂಡ ನಾವು ಅದ್ನ ಕಲಾತ್ಮಕ ರೂಪದಲ್ಲಿ ಉಪಯೋಗ್ಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗುತ್ತಿದ್ದೇವೆ ಇಲ್ಲಿಯ ಫರ್ನೀಚ್ಗಳು ತುಂಬ ಬೇಡಿಕೆ ಇದೆ ಅದರಲ್ಲಿ ಅದಕ್ಕಾಗೇ ನಾವು ಸ್ ಅದರಿಂದಾಗಿ ನಾವು ಕೋಟ್ಯಾಂತರ ರೂಪಾಯಿ ವ್ಯವ್ಹಾರ್ಗಳನ್ನು ಕೂಡ ನಾವು ಮಾಡಬಹುದು ಈ ರೀತಿಯಾಗಿ ವ್ಯವ್ಹಾರ ಉದ್ಯಮಕ್ಕಾಗಿ ನೈಸರ್ಗಿಕ ಸಂಪನ್ನಗಳು ನಮ್ಮಲ್ಲಿ ಸ್ ಹೇರಳವಾಗಿ ಹೇರಿ ಅವುಗಳನ್ನು ಕೂಡ ನಾವು ಸಮರ್ಥವಾಗಿ ಉಪಯೋಗಿಸ್ಕೊಂಡು ಅದನ್ನು ನಿಭಯಿಸ್ಕೊಂಡು ಹೋಗುತ್ತಿದ್ದೇವೆ ವ್ಯವ್ಹಾರ ಉದ್ಯಮಗಳಲ್ಲಿ ನಮ್ಮದೇ ಒಂದು ಸಾಂಸ್ಕೃತಿಕ ಶ್ರೀಮಂತ ಪರಂಪರೆ ಈ ನೈಸರ್ಗಿಕ ಸಂಪನ್ಮೂಲದಿಂದ ನಮಗೆ ದೊರೆಯುತ್ತದೆ